ಅಲೋ ಡಾಕ್ಟರ್ ಮಾತಾಡ್ತಿರೋದು ಮ್ಯಾಮ್ ನಾನು ಹಾಸ್ಪೆಟ್ಲಿಗೆ ಬಂದಿದ್ದೆ ಎರಡು ದಿವಸ ಮುಂಚೆ ನನ್ಗ ಇನ್ನು ಜ್ವರ ಕಮ್ಮಿ ಆಗಿಲ್ಲ ಹಾಂ ಹ್ಞೂ ಮ್ಯಾಮ್ ತಗೊತಾ ಇದ್ದೀವಿ ಹಾಂ ಮ್ಯಾಮ್ ತಗೊತಾ ಇದ್ದೀವಿ ಮ್ಯಾಮ್ ರೈಸ್ ತಿಂತಾ ಇದ್ದೀನಿ ಇಲ್ಲ ಮ್ಯಾಮ್ ಬಿಸ್ನೀರು ಯೂಸ್ ಮಾಡಿರಲಿಲ್ಲ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಮ್ಯಾಮ್ ಮತ್ತು ಮ್ಯಾಮ್ ಇನ್ನೂ ಸ್ವಲ್ಪ ಮೈ ಕೈ ಎಲ್ಲ ನೋವಿದೆ ಮ್ಯಾಮ್ ಅದೆ ಈಗ ಫುಲ್ ಕಮ್ಮಿ ಆಗ್ಬೇಕಂದರೆ ಏನು ಮಾಡಬೇಕು ಮ್ಯಾಮ್ ಹಾಂ ಮ್ಯಾಮ್ ಓಕೆ ಮ್ಯಾಮ್ ಓಕ್ ಮ್ಯಾಮ್ ಮ್ಯಾಮ್ ಮತ್ತು ಮ್ಯಾಮ್ ನಾನ್ ವೆಜ್ ಎಲ್ಲ ತಿನ್ಬೋದಾ ಓಕೆ ಮ್ಯಾಮ್ ಓಕೆ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಮ್ಯಾಮ್ ಮತ್ತೇನಿಲ್ಲ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್